ಈಗ ನಮಗೆ ಯಾವ ನೆಚ್ಚಿನ ಪುಸ್ತಕಗಳು ಇಂಥ ಈಗಿನ ಇದರಲ್ಲಿ ಜನ್ರೇಷನಲ್ಲಿ ನಮಗೆ ಸಿನಿಮಾ ಮತ್ತು ಟಿವಿ ಶೋಗಳಲ್ಲೆ ಜಾಸ್ತಿ ಇಷ್ಟ ಆಗೋಂಥದ್ದು ಏಕೆಂದರೆ ಈಗ ನಮಗೆ ಇಷ್ಟವಾದ್ದು ಟಿವಿ ಶೋ ಅಲ್ಲಿ ಬಿಗ್ ಬಾಸ್ ಶೋ ಹಂಗೆ ಸುಮಾರು ಸ ರಿ ಗ ಮ ಪ ಆ ಥರ ಶೋಗಳು ತುಂಬ ಇಷ್ಟ ಆಗುತ್ತೆ ಈಗ ಬಿಗ್ ಬಾಸ್ ತಗೊಳ್ತು ಅನ್ನೋದಾದರೆ ಅಲ್ಲಿ ಜನರು ಹೇಗಿದ್ದಾರೆ ಅನ್ನೋದನ್ನ ತೋರಿಸ್ಕೊಕೊಡ್ತಾರೆ ಹೊರ್ಗಡೆ ಹೇಗೆ ಇದ್ದರೂ ಒಳಗಡೆ ಹೇಗಿರ್ತಾರೆ ಅಂತ ಗೊತ್ತಾಗೋಲ್ಲ ಹೌ ಹೊರ್ಗಡೆ ಇರೋದನ್ನ ತಿಳಿಸ್ಕೊಡ್ತಾರೆ ಅದ್ರಿಂದ್ ಅರ್ಥ ಆ ಬಿಗ್ ಬಾಸ್ ಶೋ ಅನ್ನೋದು ಒಂದು ಇಷ್ಟ ಹಾಗೆ ನಮ್ಮಲ್ಲಿ ಏನು ಕಲೆ ಇದೆ ಅದನ್ನು ಹೋರಹಾಕೋದಕ್ಕೆ ನಮಗೆ ನಾವು ಹಾಡು ಹಾಡಿ ನಾವು ನಮ್ಮ ಇದನ್ನು ಹೊರ್ಗಾಕೋಬೋದು ಕಲೆನ ಹೊರಹಾಕ್ಬೋದು ಅದಕ್ಕೆ ಒಂದು ಸ್ಟೇಜು ಸ ರಿ ಗ ಮ ಪ ಇದೆ ಅದೇ ಥರ ಕಾಮಿಡಿ ಕಿಲಾಡಿಗಳು ಸುಮಾರು ಶೋಗಳು ನಮಗೆ ಇಷ್ಟ ಆಗುತ್ತೆ ಅದಾದಮೇಲೆ ಅಲ್ಲಿ ಬರೋಂತಹ ಸಾಂಗ್ಳು ಅಲ್ಲಿ ಬರೋಂತಹ ಒಂದು ಸೀನ್ಗಳು ಅಲ್ಲಿ ಆಗುವಂತಹ ಒಂದು ಕಾಮಿಡಿ ಎಲ್ಲವೂ ಕೂಡ ನಮ್ಗೆ ಇಷ್ಟ ಆಗೋಂಥದ್ದೆ ಅದ್ರಿಂದ ಅರ್ಥ ನಮಗೆ ಶೋಗಳು ಇಷ್ಟ ಅದಾದಮೇಲೆ ಈಗ ನಮಗೆ ಫೆವ್ರೆಟ್ ಈರೋ ಆದಂಥ ದರ್ಶನವರು ಮಾಡೋಂಥ ಸಿನಿಮಾಗಳು ಸುದೀಪ್ ಸರ್ ಮಾಡೋಂಥ ಸಿನಿಮಾಗಳು ಡಾಕ್ಟರ್ ಪುನೀತ್ ಪುನೀತ್ ರಾಜ್ಕುಮಾರವ್ರು ಮಾಡೋಂಥ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾ ದೇವರು ಅಂತ ರಾಜ್ಕುಮಾರ್ ಅವರ ಸಿನಿಮಾಗಳು ನಮಗೆ ತುಂಬ ಇಷ್ಟ ಆಗುತ್ತೆ ಏಕೆಂದ್ರೆ ಅವ್ರುಗಳ ಮಾರ್ಗದರ್ಶನದಲ್ಲಿ ನಾವು ಬೆಳೆಯೋದು ಅಂದರೆ ತುಂಬ ಇಷ್ಟ ಅವರು ಆ ಥರ ಇದ್ದಾರೆ ಅವ್ರುಗಳ ಸಿನಿಮಾ ನೋಡಿ ನಾವು ನಮ್ಮಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು ತುಂಬ ಇದೆ ಆ ಸಿನಿಮಾಗಳಿಂದ ನಾವು ಬದಲಾವಣೆ ಆಗಿದ್ದೀವಿ ಆಗ್ತೀವಿ ಆ ಸಿನಿಮಾಗಳನ್ನ ನೋಡಿದಾಗ ಅದಾಗಿ ಆಗಬೇಕು ಅಂತ ಅನ್ನಿಸುತ್ತೆ ಅದು ನಮ್ಮ ಮನಸ್ಸಿನಲ್ಲಿ ಇರಬೇಕು ಅದ್ರಿಂದ ಅರ್ಥ ಸಿನಿಮಾಗಳು ತುಂಬ ಇಷ್ಟ ಆಗುತ್ತೆ ಈಗ ಬಂಗಾರದ ಮನುಷ್ಯ ನಿಮ್ಗೆ ಯಾವುದೇ ಕೆಲಸ ಇಲ್ಲ ಅಂದರೂ ಕೊನೆಗಾಲದಲ್ಲಿ ಅಗ್ರಿಕಲ್ಚರಲ್ಲಿ ವ್ಯವಸಾಯ ಆದರೂ ಕೈ ಹಿಡಿಯುತ್ತೆ ಅದು ನಮ್ಮ ಮೇಲೆ ಡಿಪೆಂಡು ಅದೇ ಥರ ಸುಮಾರು ಶೋಗಳು ನಮಗೆ ಮತ್ತೆ ಸುಮಾರು ಸಿನಿಮಾಗಳು ನಮಗೆ ಯೂಸಾಗುತ್ತೆ ಮತ್ತು ನಾವು ಅದನ್ನು ನೋಡೋಕೆ ಇಷ್ಟಪಡ್ತೀವಿ ಅದಾದಮೇಲೆ ಪುಸ್ತಕಗಳು ಅಂತ ಬಂದರೆ ನಮ್ಮ ಜನರೇಷನಲ್ಲಿ ಪುಸ್ತಕಗಳು ಅಷ್ಟೊಂದು ಕಾಣಿಸ್ಕೊಳಲ್ಲ ಮತ್ತು ನಮಗೆ ಅದರ ಮೇಲೆ ಜಾಸ್ತಿ ಇಷ್ಟ ಆಗೋದಿಲ್ಲ